ಹಲೋ ನನಗೆ ಸಿಲಿಂಡ್ರ್ ಬೇಕಾಗಿತ್ತು ಸಿಲಿಂಡ್ರ್ ಖಾಲಿ ಆಗೈತೆ ಹೌದು ಹೌದು ನಮ್ಮದು ಗ್ಯಾಸ್ ಸಿಲಿಂಡ್ರು ಖಾಲಿಯಾಗಿದೆ ನಮಗೆ ಸಿಲಿಂಡರ್ ಬೇಕಾಗಿತ್ತು ನಮ್ಮ ಮನೆಯಲ್ಲಿ ಫಂಕ್ಷನ್ ಇದೆ ಸ್ವಲ್ಪ ಜಲ್ದಿ ಬಂದು ಕೊಡ್ತೀರಾ ಇವತ್ತು ಯಾವಾಗ ಬರ್ತೀರಾ ಎಷ್ಟೊತ್ತಿಗೆ ಬರ್ತೀರಾ ಮತ್ತೆ ಅಮೌಂಟ್ ಎಷ್ಟಾಗುತ್ತೆ ಅದು ಅಲ್ಲ ಹೋಮ್ ಡೆಲಿವರಿ ಕೊಟ್ಟು ಹೋಗಬೇಕು ಮತ್ತೆ ಅಲ್ಲ ನಿಮ್ಮ ಸಿಲಿಂಡ್ರೇ ನಮ್ಮ ಸಿಲಿಂಡ್ರು ಹಾಗಾಗಿ ಇಲ್ಲಿ ಇಲ್ಲಿ ಬರಬೇಕಾಗಿತ್ತು ಬೇಗ ಬರ್ಬೇಕಾಗಿತ್ತು ಸ್ವಲ್ಪ ನಮ್ದು ಇಲ್ಲ ಅನ್ಕೂಲ ಇಲ್ಲ ಸಿಲಿಂಡ್ರುಗಳು ಸಿಲಿಂಡರ್ ತಂದು ಪೇ ಮಾಡ್ತೀವಿ ನೀವು ಸಿಲಿಂಡರ್ದು ಸ್ವಲ್ಪ ಬೇಗ ತಲುಪ್ಸೋ ವ್ಯವಸ್ಥೆ ಮಾಡಿದರೆ ಅನುಕೂಲ ಸ್ವಲ್ಪ ಜಲ್ದಿ ಬೇಕಾಗಿತ್ತು ಲೇಟ್ ಮಾಡ ಸ್ವಲ್ಪ ಆದಷ್ಟು ಬೇಗ ಬನ್ನಿ ಸಿಲಿಂಡ್ರು ಬಂದರೆ ಫೋನ್ ಮಾಡಿರಿ ಥ್ಯಾಂಕ್ ಯು ರೀ